ಹಲೋ ಸರ್ ಹೇಳಿ ಆಂ ನಮಸ್ತೆ ಹೇಳಿ ಸರ್ ನಮ್ಮಲ್ಲಿ ಈಗ ಕಸಿ ಗುಲಾಬಿ ಮಲ್ಲಿಗೆ ಕಾಕಡ ಮತ್ತು ಸೇವಂತಿಗೆ ಇಷ್ಟಿದೆ ಅದು ಕಸಿ ಗುಲಾಬಿ ಆದರೆ ಯಾವುದು ಕಾಕಡನಾ ಕಾಕಡ ಮೊಳಕ್ಕೆ ಮೂವತ್ತು ರೂಪಾಯಿ ಸರ್ ಈಗ ಹೌದು ಮಲ್ಲಿಗೆ ಸ್ವಲ್ಪ ಈಗ ಕಾಸ್ಟ್ಲಿ ಇದೆ ಈಗ ಸ್ವಲ್ಪ ಸೀಸನ್ ಅಲ್ವ ಅದು ಚೆಂಡಿಗೆ ಮಾರಿಗೆಯ ಮಾರಿಗೆ ನೂರು ರೂಪಾಯಿ

ಮಲ್ಲಿಗಟ್ಟಿಗೆ ಈಗ ಎಂಟುನೂರು ರೂಪಾಯಿ ಇದೆ ಹೌದು ಚೆಂಡಿಗ್ ಇನ್ನೂರು ಆಗ್ತದೆ ಸಾರ್ ಹೌದು ಮತ್ತು ಕಸಿ ಗುಲಾಬಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಇಪ್ಪತ್ತು ರೂಪಾಯಿ ಒಂದು ಗುಲಾಬಿಗೆ ಒಳ್ಳೆಯ ಗುಲಾಬಿ ಒಂದು ಮೂರು ದಿನ ಸಹ ಇಡ್ಬೋದು ನಿಮಗೆ ಏನಾಗೂದಿಲ್ಲ ನಿಮ್ಗೆ ಯಾವುದು ಫಂಕ್ಷನ್ನಿಗೆ ಬೇಕಿದ್ದು ಹೌದಾ ಹಾಂ ಓಕೆ ಸರ್ ಹಾಂ ಸರಿ ಕೊಡುವ ಸರ್ ಹೌದಾ ಯಾವಾಗ ಬೇಕಿತ್ತು ನಿಮಗೆ ಆದಿತ್ಯವಾರ ದಿನ ಬೆಳಿಗ್ಗೆ ಬಂದು ಕೊಂಡು ಹೋಗ್ತೀರಾ ಹಾಂ ಓಕೆ ಸರ್ ಹಾಂ ಹಾಂ ಆಯ್ತು ಆಯ್ತು ನೀವು ಬರ್ತೀರಾ ಅಲ್ಲ ನಾವು ತಲುಪಿಸ್ಬೇಕ ನಿಮಗೆ ಆಂ ಬರ್ತೀರಲ್ಲ ಓಕೆ ನಾನು ರೆಡಿ ಮಾಡಿ ಇಡ್ತೇನೆ ಹ್ಞೂ ಹಾಂ ಎಷ್ಟೆಷ್ಟು ಬೇಕು ಅಂತ ಹೇಳಿ ಸರ್ ಮಲ್ಲಿಗೆ ಮತ್ತು ಕಸಿ ಗುಲಾಬಿ ಹಾಂ ಸರಿ ಹಾಂ ಸರಿ ಸರ್ ಕಮ್ಮಿ ಮಾಡಿ ಕೊಡುವ ಬನ್ನಿ ಓಕೆ ಸರ್ ಸರಿ